ಹಳೇ ತಲೆಮಾರು ಅಂದರೆ ನಮ್ಮ ನಮ್ಮ ಹಳೇ ಜನರು ಅಂದರೆ ನಮಗಿಂತ ಮುಂಚೆ ಜನ್ರೇಷನಲ್ಲಿ ಅವ್ರಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಇವಾಗಾದರೆ ತುಂಬ ಇದು ಹಿಂಪ ಇದು ಏನಿದೆ ಇಂಪ್ರೂವ್ ಆಗಿದೆ ಅವಾಗ ಫುಲ್ಲು ಒಲೆ ಕಾಲ ಏ ಈಗ ಒಂದು ಏಜ್ ಬರೋ ತನಕ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಏನು ಒಂದು ಯಾವುದೇ ಒಂದು ಕ್ರಿಯೆ ಮಾಡಬೇಕು ಅಂದ್ರು ತುಂಬ ಕಷ್ಟಪಡ್ತಾಯಿದ್ದರು ಅಂದರೆ ಈಗ ಆದರೆ ಹಾಗೇನಿಲ್ಲ ತುಂಬ ಇದು ಮುಂದೆ ಹೋಗಿದೆ ಅದೇ ಹಳೇ ಕಾಲದಲ್ಲಾದ್ರೆ ಪಂಚಾಂಗಗಳು ನೋಡೋವ್ರು ಮತ್ತು ತಿರ್ಗಿ ಎಲ್ಲ ಒಂಥರ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದರು ದೇವರು ಅಂದರೆ ಅಷ್ಟೇ ಭಕ್ತಿಯಿಂದ ನೋಡ್ತಾಯಿದ್ದರು ಮತ್ತು ತಿರ್ಗಿ ಆ ಕಾಲ್ದಾಗೆ ತುಂಬ ಕಷ್ಟ ಇತ್ತು ಫುಡ್ಡು ಪ್ರತಿಯೊಂದಕ್ಕೂ ತುಂಬ ಕಷ್ಟ ಇತ್ತು ಬಟ್ ಇವಾಗ ಹಾಗಿಲ್ಲ ಆಫ ಇವಾಗಿನ ಥರ ಆವಾಗ ಇರಲಿಲ್ಲ ಬಟ್ಟು ಅವಾಗ ದುಡ್ಡು ಅಂತ ಯಾರೂ ಇದು ಮಾಡ್ತಾ ಇರಲಿಲ್ಲ ಎಲ್ಲ ತರಕಾರಿ ಬೇಳೆ ವಸ್ತು ಏನಾರೂ ವಸ್ತು ತೊಗೋಬೇಕು ಅಂದರೆ ಒಂದು ಅವ್ರು ಬೆಳೆಯೋ ತರಕಾರಿ ಬೆಳೆ ಕೊಟ್ಟುಬಿಟ್ಟು ಆ ವಸ್ತೂನ ಖರೀದಿ ಮಾಡ್ಕೊಳ್ತಾ ಇದ್ದರು ಆ ಥರ ಆಗಿನ ಕಾಲ್ದಾಗೆ ಇತ್ತು ಇವಾಗ ಹಾಗಿಲ್ಲ ಇವಾಗೆಲ್ಲ ದುಡ್ಡು ಕೊಟ್ಟು ಒಂದು ವಸ್ತೂನ ತೊಗೋಬೇಕು ಆಗ ಏನಿಲ್ಲ ನಾವು ಏನು ಬೆಳೆದಿರೋ ಬೆಳೇನ ಕೊಟ್ಟರೆ ಅವ್ರು ಬೆಳೆದಿರೋ ಬೆಳೇನ ನಮಗೆ ಕೊಡ್ತಿದ್ದರು ಆ ಥರ ಹಳೆ ಕಾಲ